ಹಲೋ ಸರ್ ನಮಸ್ತೆ ಸರ್ ನಾವು ಅದೇ ನೀವು ನಮ್ಮ ವಾರ್ಡು ಕೌನ್ಸಿಲರ್ ತಾನೇ ಹಾಂ ನಾನು ಸುಮಾರು ಸಾರಿ ಫೋನ್ ಮಾಡಿದೆ ಸರ್ ನೀವು ಪಿಕ್ಕೇ ಮಾಡಲಿಲ್ಲ ಬಿಜಿ ಅಂತ ಅನ್ನಿಸುತ್ತೆ ಸರ್ ಈಗ ನಮ್ಮ ವಾರ್ಡಲ್ಲಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ತುಂಬ ಪ್ರಾಬ್ಲಮ್ ಸರ್ ಸರಿಯಾಗಿ ಇದು ಕೆ ಇ ಬಿದು ಸಮಸ್ಯೆ ಇದೆ ಸರ್ ವಿದ್ಯುತ್ತು ಸ್ವಲ್ಪ ಮಧ್ಯೆ ಮಧ್ಯೆ ಹೋಗ್ತಾ ಇರುತ್ತೆ ಮಕ್ಕಳಿಗೆ ಉ ಅದೇ ಎಕ್ಸಾಮ್ ಬೇರೆ ಹತ್ತಿರ ಬರ್ತಾ ಇದೆ ಓದ್ಲಿಕ್ಕೆ ಪ್ರಾಬ್ಲಮ್ ಇದೆ ಅದರಿಂದ ನೀವು ಸ್ವಲ್ಪ ಆಫೀಸಿಗೆ ಫೋನ್ ಮಾಡಿಬಿಟ್ಟು ರೆಗ್ಯುಲರಾಗಿ ಕರೆಂಟ್ ಕೊಡಕ್ಕೆ ಹೇಳಿ ಸರ್ ಆಮೇಲೆ ಮೇನು ನೀರು ಕರೆಂಟಿದ್ದರೆ ನಮಗೆ ನೀರು ಬರೋದು ಇಲ್ಲ ಅಂದ್ರೆ ನೀರು ನೀರಿನ ಸಮಸ್ಯೆ ನಾವು ಫೇಸ್ ಮಾಡಬೇಕಾಗ್ತದೆ ನೀರಿಲ್ಲದೇ ಇದ್ದ ಮೇಲೆ ಯಾವ ಕೆಲಸನೂ ಆಗೋಲ್ಲ ಸರ್ ದಯವಿಟ್ಟು ಅವ್ರಿಗೆ ಹೇಳಿ ಕರೆಂಟ್ ಕೊಡಲಿ ಆಮೇಲೆ ಅಷ್ಟೇ ಅಲ್ಲ ಸರ್ ಈ ನಮ್ಮದು ರೋಡ್ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಅಲ್ಲಲ್ಲಿ ಅಲ್ಲಿ ಕಿತ್ತೋಗ್ಬಿಟ್ಟಿವೆ ಅಲ್ಲಲ್ಲಿ ಕಿತ್ತೋಗ್ಬಿಟ್ಟು ಹಳ್ಳಗಳ್ ಜಾಸ್ತಿ ಇವೆ ಆಕ್ಸಿಡೆಂಟ್ಗಳು ಆಗಲಿಕ್ಕೆ ಇದ್ಕಿಂತ ಬೇರೆ ಬೇಕಾ ಸರ್ ಸ್ವಲ್ಪ ನೀವು ನಿಮ್ಮನ್ನ ಗೆಲ್ಲಿಸೋದು ಏನಕ್ಕೆ ನಾವು ನಮ್ಮ ಸಮಸ್ಯೆಗಳನ್ನೇ ನೀವು ಸರಿಯಾಗಿ ನೋಡ್ತಾ ಇಲ್ಲವಲ್ಲಾ ಅದನ್ನೆಲ್ಲ ನೀವು ಈಗ ನಮ್ಮ ನಿಮ್ಮನ್ನ ಒಳ್ಳೆಯ ವ್ಯಕ್ತಿ ಅಂದ್ಬಿಟ್ಟು ನಾವು ಆರ್ಸಿದ್ರೆ ಎಲ್ಲಿ ಸರ್ ನೀವು ಸಮಸ್ಯೆಗಳು ಮಾತ್ರ ಸಮಸ್ಯೆಗಳಾಗೇ ಉಳ್ದಿವೆ ಸಮಸ್ಯೆಗೆ ಪರಿಹಾರ ಇನ್ಯಾವಾಗ ಕೊಟ್ಟೀರಿ ನೀವು

ಹಾಂ ಹೇಳಿ ಸರ್ ಆಯ್ತು ಆಯ್ತು ಮಾಡಿ

ಆಯ್ತು ಆಯಿತು ಹೌದು ಹೌದ್ ಮುಟ್ಟಿ ಮೇಯ್ನ್ ಬೇಸಿಕ್ ನೀಡ್ಸ್ ಏನಿದೆ ಆಮೇಲೆ ನೀರು ಮೇಯ್ನು ನಮಗೆ ನೀರಿಲ್ಲ ನಲ್ಲಿಗಳ ವ್ಯವಸ್ಥೆ ಇಲ್ಲ ಸರ್ ಎಲ್ಲ ನ ನಲ್ಲಿಗಳು ಆಮೇಲೆ ನೀರಿನ ಸಮಸ್ಯೆ ಇದೆ ತುಂಬ ಇದೆ ಸರ್ ನೀರಿನ ಸಮಸ್ಯೆ ಅಲ್ಲಲ್ಲಿ ಬೋರ್ ಇದೆ ಕೆಟ್ಟೋಗಿವೆ ಕೆಲವು ಆದ್ದರಿಂದ ನೀವು ಸ್ವಲ್ಪ ನಲ್ಲಿಗಳನ್ನ ಹಾಕ್ಸಿ ಕೊಡಿ ನೀರು ನಿರಂತ್ರವಾಗಿ ಬರಬೇಕು ಆ ರೀತಿ ವ್ಯವಸ್ಥೆ ಮಾಡಿಕೊಡಿ ಆಯಿತಾ ನ ಆಮೇಲೆ ರಸ್ತೆ ವ್ಯವಸ್ಥೆ ಅಲ್ಲ ಸರ್ ಈಗ ನೀವು ಬರೀ ಅನುದಾನನೇ ಕಾಯ್ತಾ ಕುತ್ಕೊಂಡ್ರೇ ನಮ್ಮ ಗತಿ ಏನು ನೀವು ಏನಾದ್ರು ಬೇರೆ ರೂಟನ್ನೇ ಹಿಡ್ದು ಬೇರೆ ಅವ್ರನ್ನೆಲ್ಲ ಏನಾದ್ರು ಒಂಚೂರು ಏನಾದ್ರು ಒಂದು ವ್ಯವಸ್ಥೆ ಮಾಡಿ ನೀವು ಕಂಪ್ಲೀಟ್ ಮಾ ಕೆಲಸ ಕಂಪ್ಲೀಟ್ ಮಾಡ್ಕೊಳಿ ಆಮೇಲೆ ನಿಮ್ಮ ಅನುದಾನ ಬಂದಾಗ ಅದು ಸರಿ ಪಡ್ಸ್ಕೊಳಿ ಯಾವ್ದಾದ್ರೂ ಒಂದು ಮೂಲದಲ್ಲಿ ಆ ನಿಮ್ಮ ಅನುದಾನ ಇದೆಯಾ ನೋಡಿ ಸುಮ್ಮನೆ ಸರ್ಕಾರ್ದಿಂದ ಬರೋ ಅನುದಾನನೇ ಕಾಯ್ತಾ ಕುತ್ಕಂಡ್ರೆ ಇಲ್ಲಿ ಎಷ್ಟೋ ಜೀವಗಳಲ್ಲಿ ಅಪಾಯ ಇದೆ ಸಮಸ್ಯೆ ಇದೆ ಆದ್ದರಿಂದ ನೀವು ಅನುದಾನನ ಕಾಯೋದು ಬೇಡ ಇರತಕ್ಕಂಥ ಅನುದಾನನೇ ನಾವು ಬಳಸ್ಕಳದ್ನ ನಾವು ನೋಡಬೇಕು ಪಸ್ಟು ಎಲ್ಲಾದ್ರು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಗೊತ್ತಿರತಕ್ಕಂಥ ಒಂದು ನಿಮ್ಮ ಮೇಲಧಿಕಾರಿಗಳೇ ಆಗಲಿ ಅವರನ್ನೆಲ್ಲ ಕೇಳ್ಬೋದು ಯಾವ್ದಾದ್ರೂ ಒಂದು ಮೂಲದಲ್ಲಿ ಬರ್ಸೋಕ್ಕಾಗುತ್ತ ಅದ್ನ ನೋಡ್ಬಿಟ್ಟು ನಮ್ಮ ಸಮಸ್ಯೆಗಳಿಗೆ ಮೊದಲು ಪರಿಹಾರವನ್ನು ಕೊಡಿ ಸರ್ ಇದು ಒಂದು ಒಂದೂವರೆ ತಿಂಗ್ಳು ಅಂತ ನೀವು ಟೈಮ್ ಕೊಟ್ಟಿದೀರಿ ಅದ್ರೊಳಗೆ ನೀವು ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಎಲೆಕ್ಷನಿಗೆ ನಿಮ್ಮನ್ನ ಗೆಲ್ಸೋದೇ ಇಲ್ಲ ನಿಮ್ಮ ನೆನ್ಪಲ್ಲಿ ಇಟ್ಕಳಿ ನೀವು ಮತ್ತೆ ಗೆಲ್ಲಬೇಕು ಅಂದರೆ ಮೊದಲು ನಿಮ್ಮ ಒಂದು ಏರಿಯಾ ನಿಮ್ಮ ಅಲ್ವಾ ನಿಮ್ಮ ವಾರ್ಡ್ ಎಲ್ಲಿ ಬರ್ತೆ ಅಲ್ಲಿ ಮಾಡಬೇಕಾದ್ದೇ ನಮಗೆ ಮೊದಲು ನೀವು ಆದ್ಯತೆಯನ್ನು ಕೊಡಿ ತುಂಬ ಸಮಸ್ಯೆಗಳು ನಮ್ಮಲ್ಲಿದೆ ಹೌದು ಸರಿಪಡ್ಸ್ಕೊಳಿ ಹೌದು ಹೌದು ಅದಕ್ಕೆ ತಾನೇ ನೀವು ಬೇಗ ನೀವು ಅನುದಾನ ಬರುತ್ತೆ ಅಂತ ಕಾಯ್ತ ಕುತ್ಕಂಡ್ರೆ ಕಷ್ಟ ಆಗುತ್ತೆ ಆಮೇಲೆ ನಿಮ್ಮ ಮೇಲಿರತಕ್ಕಂಥ ನಂಬಿಕೆನೂ ಹೊರ್ಟು ಹೋಗುತ್ತೆ ಅದರಿಂದ ನೀವು ಬಂದಾಗ ಕೈ ಕೊಡಬೇಡಿ ಬೇರೆ ಯಾವ್ದಾದ್ರೂ ಮೂಲಗಳ ಅನುದಾನ ಇದೆಯಾ ಹುಡುಕಿ ಸರಿಪಡ್ಸಿ ನಂತರ ಬಂದಾಗ ಅದನ್ನು ಸರಿದೂಗಿಸ್ಕೊಳಿ ಓಕೆ ಸರ್ ತ್ಯಾಂಕ್ ಯು